ನಾವು ಅನುಸರಿಸುವ ಸೋಷಿಯಲ್ ಮೀಡಿಯಾಗಳು ಮತ್ತು ಖಾತೆಗಳು ಅಂತ ಬಂದರೆ ಹಾಂ ನಾವು ಸೋಷಿಯಲ್ ಮೀಡಿಯಾನ ಹೆಚ್ಚಿನದಾಗಿ ನೋಡ್ತಾ ಹೋಗ್ಬೋದು ಸೋಷಿಯಲ್ ಮೀಡಿಯಾ ಹಾಗೆ ಅಂದರೆ ಇನ್ಷ್ಟಾಗ್ರಾಮ್ ಇನ್ಷ್ಟಾಗ್ರಾಮ್ ನಾವು ಅತಿ ಹೆಚ್ಚು ಹೆಚ್ಚಿನದಾಗಿ ಉಪಯೋಗಿಸುವಂತಹ ಒಂದು ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ಬಹುದು ಏಕೆಂದರೆ ಅದರಲ್ಲಿ ಇರುವಂತಹ ಬರುವಂತಹ ಬರು ವಿಷಯಗಳೇ ಆಗಿರಬಹುದು ಆದರೆ ತಿಳಿದುಕೊಳ್ಳುವಂಥ ವಿಷಯಗಳೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬಹುದು ಅದ್ರಿಂದಾಗಿ ಹೆಚ್ಚಿನದಾಗಿ ಜನರು ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಇನ್ಷ್ಟಾಗ್ರಾಮ್ನನ್ನು ತುಂಬ ಜನ ಯೂಸ್ ಮಾಡ್ತಾರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇನ್ಷ್ಟಾಗ್ರಾಮ್ನ ಯೂಸ್ ಮಾಡ್ತಾಯಿರ್ತಾರೆ ಇದರಿಂದಾಗಿ ಕೆಲವು ಹಲವಾರು ರೀತಿಯಾದಂತಹ ಫೋ ಫೋ ಅದು ವಿಷಯಗಳನ್ನು ತಿಳಿದುಕೊಳ್ತಾ ಹೋಗ್ತಾರೆ ಇನ್ನು ಛಾಯಾಗ್ರಾಹಕರು ಅಂತ ಬಂದರೆ ನಮಗೆ ಅನುಕಂಪ ನಮಗೆ ಕರೆ ಕಂಫರ್ಟಬಲ್ ಅನ್ನಿಸುವಂತಹ ವ್ಯಕ್ತಿಗಳನ್ನ ವ್ಯಕ್ತಿ ಹತ್ತಿರ ನಾವು ಫೋಟೋ ತೆಗೆಸ್ಕೊಳ್ಳೋದಾಗಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನನಗೆ ಛಾಯಾಗ್ರಾಹಕ ಇರುವ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಿನದಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಅಲ್ಲಿನ ಅಲ್ಲಿ ಕ ಅಲ್ಲಿ ಹಾಕುವಂತಹ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ನಮಗೆ ಅನುಕ್ ನಮಗೆ ಮಾಡಿ ಹೇಳಿ ಮುಟ್ಟಿದಂತೆ ಇರುತ್ತದೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಆಗಲ್ಲ ಅಂತಲೇ ಹೇಳ್ಬೋದು